ನಾನು ಭಾರತದಲ್ಲಿ ಧರ್ಮಸ್ಥಳಕ್ಕೆ ಬೈಕಲ್ಲಿ ಹೋಗಿದ್ದೀನಿ ನೆಕ್ಸ್ಟ್ ಕುಕ್ಕೆಗೆ ಹೋಗಿದ್ದೀನಿ ಗೋಲ್ಡನ್ ಟೆಂಪಲ್ಗೋಗಿದ್ದೀನಿ ಮತ್ತು ಈ ಕಡೆ ಈ ಈ ಕಡೆ ಹೇಳಬೇಕು ಅಂತಂದ್ರೆ ಗುಟ್ಟಳ್ಳಿಗೋಗಿದ್ದೀನಿ ಇನ್ನು ಕೋಟಿಲಿಂಗೇಶ್ವರಕ್ಕೆ ಬೈಕಲ್ಲೇ ಹೋಗಿದ್ದೀನಿ ಬೈಕಲ್ಲಿ ಹೋಗೋದಂತೂ ಹೋಗೋದು ಸ್ವಲ್ಪ ಚೆನ್ನಾಗೇ ಇರುತ್ತೆ ನಾನು ನನ್ನ ಸ್ನೇಹಿತರೆಲ್ರೂ ಮಗಾ ನೀನು ಬೈಕಲ್ಲಿ ಟ್ರಾವೆಲ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಬೈಕಲ್ಲಿ ಹೋಗ್ಬೇಕೆಂತೆಂದರೆ ನಾರ್ಮಲ್ಲಾಗಿ ನಿಲ್ಲಿಸೋಲ್ಲ ಗಾಳಿ ವಾತಾವರಣ ಯಾಕೆ ಸುಮ್ಮನೆ ಹಿಂಸೆ ಅದು ನಾವೇ ಓಡ್ಸ್ಕೊಂಡು ಹೋಗಬೇಕು ಅಂತ ಖರ್ಚುಗಳು ಜಾಸ್ತಿ ಪೆಟ್ರೋಲ್ ಎಲ್ಲ ರೇಟುಗಳು ಜಾಸ್ತಿ ಆಗಿಬಿಡುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ ಸೇಫ್ಟಿ ಆರಾಮಾಗಿ ಹೋಗಿ ಬರ್ಬೋದು ಮಳೆ ಗಾಳಿ ಏನೂ ಇರಲ್ಲ ಆದರೆ ನಮ್ಮ ಸ್ನೇಹಿತರು ಬಾ ಮಗ ನಿಂಗೊತ್ತಿಲ್ಲ ಬೈಕಲ್ಲಿ ಒಂದ್ಸಲ ಹೋಗೋಣ ಹೇಗಿರ್ತದೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡೋದರು ಏನಕ್ಕೋ ಬೈಕಂತಂದರೆ ವಯಸ್ಸಾಯಿತೋ ಕೈಕಾಲು ನೋಯುತ್ತೆ ಬಾ ಆರಾಮಾಗಿ ಬಸ್ಸಲ್ಲಿ ಹೋಗೋಣಾಂತಂದರೆ ಇವಾಗ ಎಂಜಾಯ್ ಮಾಡ್ಬೇಕು ಬಾರೋ ಅಂತ ಕರ್ಕೊಂಡೋದ್ರು ಒಂಥರ ಖುಷಿ ಸಿಕ್ತು ಮುಂದಿನ ದಿನಗಳಲ್ಲಿ ನಾನೂ ಬೈಕ್ ತಗೊಂಡು ಬೈಕ್ ತಗೊಂಡು ಶಿರಡಿಗೋಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಶಿರಡಿಗೆ ಮಹಾರಾಷ್ಟ್ರ ಹತ್ತಿರ ಶಿರಾಡಿಗೆ ಹೋಗಬೇಕು ಅಂತ ನನ್ನ ಫೇವರಿಟ್ ಗಾಡು ಸಾಯಿಬಾಬಾ ಒಂದ್ಸಲ ದರ್ಶನ ಪಡೀಬೇಕು ಅಂತ ಬೈಕಲ್ಲಿ ಹೋಗಿ ಆಸೆ ಪಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ನೆರವೇರುತ್ತಾ ಅಂತ ಅಂದ್ಕೊಂಡು ಇದ್ದೀನಿ ಬೈಕಲ್ಲಿ ಹೋಗ್ತೀನಿ ಒಂಥರ ಬೈಕಲ್ಲಿ ಹೋಗೋದು ಒಂಥರ ಖುಷೀಯೇ ಅನ್ಸುತ್ತೆ ಮುಂದೆ ನೋಡೋಣ ಲೈಕ್ ಆದರೆ ಬೈಕನ್ನು ಚೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀನಿ ಇದರಲ್ಲೇ ಒಂಥರ ಖುಷಿ ಇದೆ